ಪ್ರಸ್ತುತ ದಿನಗಳಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳಾಗಿರುವಂತು ನಮ್ಮ ಸಮಾಜದಲ್ಲಿ ಕೆಡುಕನ್ನುಂಟು ಮಾಡುವವರು ಧರ್ಮದ ಲಾಂಛನವನ್ನು ಉಪಯೋಗಿಸ್ತಾರೆ ಅಂದರೆ ಒಂದು ಆಪೊಸಿಟ್ ಇರೋರಿಗೆ ಒಂದು ಅವರ ಒಂದು ಇದನ್ನು ಹಿತಾಸಕ್ತಿಯನ್ನು ದುರುಪಯೋಗಪಡಿಸ್ಕೊಳ್ಳೋಕಾಗಿರ್ಬೋದು ಅವ್ರ ಜೊತೆ ಗಲಾಟೆ ಮಾಡಲು ಪ್ರೇರೇಪಿಸಿಕೋ ಮಾಡೋದು ಕೋಮುವಾದವನ್ನು ಸೃಷ್ಟಿ ಮಾಡಿಸಲು ಇಂತಹ ಒಂದು ಕೀಳು ಮನೋಭಾವವನ್ನು ಇಟ್ಟುಕೊಳ್ಳುವವರು ಇಂಥ ಕೆಲಸವನ್ನು ಮಾಡ್ತಾರೆ ಇದರಿಂದ ನ ಅಭಿಪ್ರಾಯ ಅವರು ಮಾಡುವಂಥದ್ದು ತಪ್ಪು ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆ ನಮ್ಮಲ್ಲಿ ಬೆಳೀಬೇಕು ಎಲ್ಲರೂ ಒಂದೇ ಅನ್ನುವಂತಹ ಒಂದು ಪ್ರಜ್ಞೆ ನಮ್ಮಲ್ಲಿದ್ದಾಗ ಮಾತ್ರ ನಾವು ಸೌಹಾರ್ದತೆಯಿಂದ ಈ ಸಮಾಜದಲ್ಲಿ ಬಾಳಲು ಸಾಧ್ಯ